ಕಸೂತಿಯನ್ನು ಹೇಗೆ ನಿಭಾಯಿಸುವುದೆಂದರೆ ನಾನು ಟೈಮನ್ನು ಮೊದಲೇ ಆದಷ್ಟು ಬೇಗ ಸರಿಯಾಗಿ ನೋಡಿಕೊಳ್ಳಲು ನೋಡಿಕೊಂಡು ಕೆಲಸವನ್ನು ಪ್ರಾರಂಭಿಸುತ್ತೇನೆ ಬೆಳಿಗ್ಗೆ ಬೇಗ ಎದ್ದು ಚಾ ತಿಂಡಿಯೆಲ್ಲ ಮಾಡಿ ನಂತರ ಅದರ ಮಧ್ಯದಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಕಸೂತಿಗೆ ಕುಳಿತುಕೊಳ್ಳುತ್ತೇನೆ ಅದು ಮಾಡುತ್ತ ಯಾರಾದರು ನೆಂಟರು ಬಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸಿ ಪುನಃ ಅವರತ್ತಿರ ಮಾತಾಡಿ ಪುನಃ ನಾನು ಕಸೂತಿಯನ್ನು ಪ್ರಾರಂಭಿಸುತ್ತೇನೆ ನನಗೆ ಮತ್ತು ಭಜನೆಗೆ ಹೋಗಲು ಆಸಕ್ತಿ ಇದೆ ಅದನ್ನು ಸಹ ಅದರ ಮಧ್ಯದಲ್ಲಿ ಟೈಮ್ ಇರುವಾಗ ಎಜೆ ಟೈ ಟೈಮ್ ಇರುವಾಗ ಹೊಂದಿಕೊಂಡು ಅದಕ್ಕೆ ತಕ್ಕ ಹೋಗುತ್ತೇನೆ ಮತ್ತೆ ಉಳಿದ್ರೆ ಟೈಮ್ ಉಳಿದ್ರೆ ರಾತ್ರಿ ಹೊತ್ತಿನವರೆಗೆ ಕೂತು ಅದನ್ನು ಮುಗಿಸಿಯೇ ನಾನು ಏಳುತ್ತೇನೆ ನನ್ನ ಮಗಳು ಶಾಲೆಗೆ ಹೋಗ ನನ್ನ ಮಗಳು ಕೆಲಸಕ್ಕೆ ಹೋಗುವುದರಿಂದ ಆ ಕೆಲಸವನ್ನೆಲ್ಲ ನಾನೇ ಮನೆಯಲ್ಲಿ ಮಾಡಿಕೊಂಡು ಹೋಗಬೇಕಾಗಿದೆ ಆದ ಕಾರಣ ಆದಷ್ಟು ಸಮಯ ಉಳಿಸಲು ಪೇಟೆಗೆ ಹೋಗಲೆಲ್ಲ ಸ್ಕೂಟರನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಅದರಿಂದ ನನಗೆ ಸಮಯ ಸ್ವಲ್ಪ ಉಳಿತದೆ ಅಡಿಗೆ ಮಾಡಲು ಸ್ವಲ್ಪ ನಿಧಾನಕ್ಕೆ ಇಟ್ಟು ಗ್ಯಾಸ್ ಸ್ಟೌವನ್ನೆಲ್ಲ ನಿಧಾನಕ್ಕಿಟ್ಟು ಅಲ್ಲಿಯೇ ನಾನು ಹೊಲಿಗೆಯ ಕೆಲಸವನ್ನು ಸ್ವಲ್ಪ ಸ್ವಲ್ಪವಾಗಿ ಮಾಡುತ್ತಾ ಇರುತ್ತೇನೆ ಹೀಗೆ ನನ್ನ ಕಸೂತಿ ಕೆಲಸವನ್ನು ಕಲದ ಕಸೂತಿ ಕೆಲಸವನ್ನು ಆದಷ್ಟು ಮುಗಿಸಲು ನೋಡುತ್ತಾ ಇರ್ತೇನೆ ಕೈಗೆ ಕೈಗೊಂಡಿರುವ ಕಾರ್ಯಗಳನ್ನೆಲ್ಲ ಮಾಡಲು ನನಗೆ ಪ್ರೇರ ತುಂಬ ಆಸಕ್ತಿ ಇರುವುದರಿಂದ ಕೆಲಸದ ಮಧ್ಯದಲ್ಲಿಯೇ ನಾನು ಈ ಕಸೂತಿ ಈ ಕೆಲಸವನ್ನು ಸಹ ಮಾಡುತ್ತೇನೆ ಕಸೂತಿ ಮಾಡುವಾಗ ಸ್ಟಿಚಿಂಗೆಲ್ಲ ಮೊದಲು ಪ್ರಾರಂಭಿಸಿ ನಂತರ ಈ ಗುಬ್ಬಿಗಳನ್ನೆಲ್ಲ ಹಾಕುವುದನ್ನು ಬೇರೆ ಟೈಮಲ್ಲಿ ಸರಿ ಹೊಂದಲು ನೋಡುತ್ತೇನೆ ಮತ್ತೆ ಹೆ ಹೇಳುವುದೇನೆಂದರೆ ಒಟ್ಟಿನಲ್ಲಿ ನನ್ನ ಆಸಕ್ತಿಯ ನಡುವೆ ಈ ಎಲ್ಲ ಕೆಲಸಗಳನ್ನು ಅನುಸರಿಸಿಕೊಂಡು ಹೋಗಲು ನನಗೆ ಈಗ ಸದ್ಯಕ್ಕೆ ಆರೋಗ್ಯ ಸರಿಯಾಗಿದೆ ಇನ್ನು ಮುಂದೆ ಹೇಳ್ಲಿಕ್ಕೆ ಆಗುವುದಿಲ್ಲ ಒಟ್ಟಿನಲ್ಲಿ ನಾನು ನನ್ನ ಕೆಲಸವನ್ನು ಸರಿದೂಗಿಸುತ್ತ ಹೋಗುತ್ತೇನೆ ಇಂ